ಹಾಂ ನಮಸ್ತೆ ಸರ್ ಸರ್ ಇದೂ ರಾಮಣ್ಣ ಅವರ ಕ್ಯಾಂಟೀನ್ ಓನರ್ ಅವರ ನೀವು ಮಾತಾಡೊದು ಹಾಂ ಹಾಂ ಹಾಂ ಇಲ್ಲಾ ಹಾಂ ಸರ್ ಅದೇ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾಳೆ ಸೆಮ್ನಾರು ಇತ್ತು ಅದೇ ನಿಮ್ಮ ಕ್ಯಾಂಟೀನ್ ಕಡೆಯಿಂದ ನಮಗೆ ಬೆಳಗ್ಗೆ ಅಲ್ಲಿ ಬಂದಿರ್ತಕ್ಕಂಥ ಗೆಸ್ಟಿಗೆ ಸ್ವಲ್ಪ ತಿಂಡಿ ವ್ಯವಸ್ಥೆ ಆಗುತ್ತೆ ಅಂತ ಪ್ಲೇಸು ನಮ್ಮದು ಕೊಪ್ಪಳ ಸಾಹಿತ್ಯ ಭವನ ನಮ್ಮಲ್ಲಿ ಸರಿ ಸುಮಾರು ಎರಡು ನೂರು ಜನ ಬಂದಿರ್ತಾರೆ ಎರಡು ನೂರು ಜನ ಬಂದಿರ್ತಾರೆ ಹಾಂ ಎರಡು ನೂರು ಹಾಂ ಎರಡು ನೂರು ಜನಕ್ಕು ಬೆಳಗ್ಗೆ ತಿಂಡಿ ಮತ್ತು ಕಾಫಿ ಎರಡು ಬೇಕು ಅದು ವ್ಯವಸ್ಥೆ ಸರ್ಯಾಗಿ ಆಗ ಮಾಡಕಾಗುತ್ತೆ ಅಂತ ನಿಮ್ಮ ಕ್ಯಾಂಟೀನ್ ಕಡೆಯಿಂದನೆ ಆಗುತ್ತೆ ಅಂತ ಹೇಳಿದ್ರ್ ಚೆನ್ನಾಗಿ ಮಾಡ್ತಾರಂತ ಬೇರೆವ್ರ ಎಲ್ಲ ಹೇಳಿದ್ರು ಹಾಗಾಗಿ ನಾವು ಬೇರೆ ಕಡೆಯಿಂದ ನಂಬರ್ ಇಸ್ಕೊಂಡು ನಿಮ್ಗ ಹಚ್ಚಿರೋದು ಮಾಡ್ಕೊಡ್ತೀರ ಅಂತ ನಿಮ್ಮಲ್ಲಿ ಏನಿದೆ ಸ್ಪೆಷಲು ಹಾಂ ಸರ್ ಹಾಂ ಹ್ಞೂ ಹ್ಞೂ ಹ್ಞೂ ಬೆಳಗ್ಗೆ ಸಿರೆ ಉಪ್ಪಿಟ್ಟು ಆಗುತ್ತೆ ಎಲ್ಲರಿಗು ಮಾಡಾಕ ಹೌದಲ್ಲಾ ನಿಮ್ಮ ನಿಮ್ಮಲಿ ಸ್ಪೆಷಲ್ ಅದು ಅನ್ಸುತ್ತೆ ಓಕೆ ಓಕೆಯಲ್ಲಾ ಹಾಂ ಹಾಂ ಹಾಂ ನಮಗೂ ಅದೆ ಬೇಕಾಗಿರೊದು ಆದಷ್ಟು ಅದನ್ನೇ ಮಾಡ್ಬಿಡ್ರಿ ನಮ್ಗ ಅಂದರೆ ಟೈಮ್ ಅಂದರೆ ಟೈಮ್ ಇರಬೇಕು ಇನ್ನ ಟೈಮ್ಗ್ ಎಲ್ಲ ವ್ಯವಸ್ಥೆ ಆಗ್ಬೇಕು ನೋಡ್ರಿ ನಮ್ಮದು ಫಂಕ್ಷನ್ ಸ್ಟಾರ್ಟ್ ಆಗೋದೂ ಬೆಳಗ್ಗೆ ಎಂಟು ಗಂಟೆಗೆನೆ ಸ್ಟಾರ್ಟ್ ಆಗತ್ತೆ ಅದು ಸೆಮ್ನಾರು ಅದಾದ ಒನ್ ಅವರ್ಗೆ ನೀವು ಒಂಬತ್ತು ಒಂಬತ್ತು ಮುಕ್ಕಾಲಿಗೆ ನಮಗೆ ರೆಡಿ ಇದ್ದರೆ ಪರವಾಗಿಲ್ಲ ಓಕೆ ಸರ್ ಓಕೆ ಧನ್ಯವಾದಗಳು